ಆಂಜನೇಯ ಡಾಕ್ಟ್ರಾ ಸರ್ ನಾನು ಮೊನ್ನೆ ಬುಧವಾರ ದಿನ ಬಂದಿದ್ದೆ ನಿಮ್ಮ ಹಾಸ್ಪಿಟ್ಲಿಗೆ ನನಗೆ ಹುಷಾರಿರಲಿಲ್ಲ ಸರ್ ತುಂಬ ತಲೆ ನೋವು ಮತ್ತು ಜ್ವರ ಜಾಸ್ತಿ ಬಂದಿದೆ ತಲೆನೋವ್ ಆದರು ಕಡಿಮೆ ಆಗಿದೆ ರೀ ಜ್ವರ ಕಡಿಮೆ ಆಗಿಲ್ಲ ತಗೋಂಡೆನ್ ರೀ ಸರಿಯಾಗಿ ಎಲ್ಲ ಟ್ಯಾಬ್ಲೆಟು ತಗೋಂಡಿದಿನಿ ಜ್ವರ ಇನ್ನು ಜಾಸ್ತಿಯಾಗಿದೆ ಮೂಗು ಹಾಂ ಹಾಂ ಡಾಕ್ಟ್ರು ಮೂರು ಹೊತ್ತು ಕರೆಕ್ಟಾಗಿ ತಗೊಂಡಿದಿನಿ ಬಾಯಿ ಒಂಥರ ವಿಷಾಗಿದೆ ನನಗೆ ಜ್ವರ ಜಾಸ್ತಿಯಾಗಿದೆ ಹಾಂ ಹಾಂ ಇಲ್ಲ ಸರ್ ಹಾಗೇನು ಅಂದಿಲ್ಲ ಬಿಸಿದೆ ಸ್ವಲ್ಪ ಅನ್ನದೆ ಹಾಲದು ಉಂಡಿದಿನಿ ಆದರು ಕಡಿಮೆ ಆಗಿಲ್ಲ ಸರ್ ಡಾಕ್ಟ್ರೆ ತುಂಬಾ ಸುಸ್ತು ಜಾಸ್ತಿ ಮೈಕೈ ನೋವು ಸರ್ ಹಾಂ ತಲೆನೋವು ತಲೆನೋವು ಸು ಕಡಿಮೆ ಆಗಿದೆ ಜ್ವರ ಮತ್ತು ಬಾಯಿ ತುಂಬ ವಿಷ ಅಂದರೆ ವಿಷಾ ಆಗಿದೆ ಹಾಂ ಡಾಕ್ಟ್ ಹೌದಾ ರೀ ನೀವು ಮತ್ತು ಯಾವಾಗ ಇರ್ತೀರ ನಾ ಹಾಸ್ಪಿಟ್ಲಿಗೆ ಬಂದು ಬರ್ತಿವಿ ಎಷ್ಟು ಗಂಟೆಗೆ ಇರ್ತೀರ ನಾಲ್ಕು ಗಂಟೆ ಸುಮಾರು ಇರ್ತೀರ ಹೌದ ನಾಲ್ಕು ಗಂಟಿ ಅಂದರೆ ಬರ್ತಿವಿ ಸ್ವಲ್ಪ ನನಗೆ ತಲೆನೋವೇ ಕಡಿಮೆ ಆಗಿದೆ ಮೈಕೈ ನೋವು ಜಾಸ್ತಿ ಐತೆ ಸರ್ ಬಾಯಿ ಅಂತು ತುಂಬ ವಿಷ ಅಂದರೆ ಭಾಳ ವಿಷಾಗೈತೆ ರೀ ಅದು ಗುಳಿಗೆ ಅದೆಲ್ಲ ಕರೆಕ್ಟಾಗೆ ತಗೊಂಡಿದಿನಿ ನಾನು ಹ್ಞೂ ಆದರು ಕಡಿಮೆ ಆಗ್ತಾಯಿಲ್ಲ ಮೂರು ಹೊತ್ತು ಕರೆಕ್ಟಾಗೆ ತಗೊಂಡು ಇದೀನಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟಕ್ಕಿನ್ನ ಮುಂಚೆದು ಕೊಟ್ಟಿದ್ರಲ್ಲ ಅದು ತಗೊಂಡಿದಿನಿ ಹಾಂ ತಗೊಂಡಿದೀನಿ ಹಾಂ ತಗೊಂಡಿದೀನಿ

ಓಕೆ ಆಯ್ತು ಆಯಿತು ಬರ್ತಿನಿ ಓಕೆ